ನಮ್ಮ ಸರ್ಕಾರವು ವಿವಿಧ ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವಲ್ಲಿ ತಂತ್ರಜ್ಞಾನದ ಸಹಾಯದಿಂದ ತುಂಬ ಮುಂದುವರೆದಿದೆ ಹಾಗೆಯೇ ಸರ್ಕಾರಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ನಮ್ಮ ಸರ್ಕಾರವು ತುಂಬ ಹಿಂದೆ ಇದೆ ಆದರೆ ಇತ್ತೀಚೆಗೆ ತಂತ್ರಜ್ಞಾನದಲ್ಲಿ ಹಲವಾರು ಕಂಪನಿಗಳ ಮುಖಾಂತರ ಅವಕಾಶ ದೊರೆಯುತ್ತಿವೆ ಆದ್ದರಿಂದ ಸಾಮಾನ್ಯ ಕುಟುಂಬದವರಿಗೆ ತುಂಬ ಅನುಕೂಲವಾಗುತ್ತದೆ ಇತ್ತೀಚೆಗೆ ಎಲ್ಲ ವಿದ್ಯಾರ್ಥಿಗಳು ಪದವಿಗಳನ್ನು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಇಂಜಿನಿಯರಿಂಗ್ ಕೋರ್ಸ್ಗಳತ್ತ ಹೆಚ್ಚು ಒಲವು ತೋರುತ್ತಿದ್ದಾರೆ ಹಾಗೆಯೇ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳತ್ತ ಹೆಚ್ಚು ಒಲವು ತೋರಿ ಅದರ ಒಂದು ಮುಖಾಂತರ ಅವಕಾಶಗಳನ್ನು ಪಡೆದು ತಂತ್ರಜ್ಞಾನದ ಹಲವಾರು ರೀತಿಯಲ್ಲಿ ಕೆಲಸಗಳನ್ನು ಮಾಡುತ್ತಿದ್ದಾರೆ